ನಾನು ಮೊನ್ನೆ ಒಂದು ಮಾಲ್ಗೆ ಹೋಗಿದ್ದೆ ಅಲ್ಲಿಗೊಂದು ಬೆಡ್ಶೀಟನ್ನು ಖರೀದಿ ಮಾಡಿದೆ ಅದ್ರದು ಕಲ್ಲರ್ ಅದರದ್ದು ಬಣ್ಣ ಮತ್ತು ಬಿಡಿಸಿದ ಚಿತ್ರಗಳೆಲ್ಲ ತುಂಬಾ ಒಳ್ಳೆಯದಿತ್ತು ಹಾಗಾಗಿ ನನಗೆ ಒಮ್ಮೆಲೆ ನೋಡುವಾಗ ಅದನ್ನು ಅದು ನನ್ನನ್ನು ಅದ್ರ ಹತ್ರ ಸೆಳೆಯಿತು ಅಂದರೆ ನನಗೆ ಅದನ್ನು ಖರೀದಿ ಮಾಡುವಾಂತನೇ ಆಯಿತು ಅಷ್ಟು ಒಳ್ಳೆಯದು ಕಲ್ಲರ್ ಇತ್ತು ಮತ್ತು ನಾನು ಬಿಡಿಸಿ ನೋಡುವಾಗಲೂ ಅದು ತುಂಬಾ ಉದ್ದ ಇತ್ತು ಅಂದರೆ ಎರಡು ಜನರಿಗೆ ಯು ಉಪಯೋಗಿಸುವಷ್ಟು ಇತ್ತು ಬೆಡ್ ಸ್ಪ್ರೆಡ್ ಕೂಡ ಅದನ್ನು ಮಾಡ್ಬೌದಿತ್ತು ಹಾಗಾಗಿ ಹೊದಿಲಿಕ್ಕೆ ಸಹ ಉಪಯೋಗಿಸ್ಬೌದು ನಾವು ಅಥವಾ ಹಾಸಲಿಕ್ಕೆ ಸಹ ಉಪಯೋಗಿಸ್ಬೌದು ಅಂತ ಹೇಳಿ ನಾನು ತಗೊಂಡೆ ನೋಡಲಿಕ್ಕೆ ಕೂಡ ತುಂಬಾ ಇತ್ತು ಅಂದರೆ ನೀರಲ್ಲಿ ಹಾಕುವಾಗ ಹಗುರ ಆಗಲಿಕ್ಕಿಲ್ಲ ಅಂದರೆ ಭಾರ ಅಂತ ಅನಿಸ್ಲಿಕ್ಕಿಲ್ಲ ಅಂತ ನೋಡುವಾಗ ತೆಳುವಾಗಿ ಇತ್ತು ತುಂಬಾ ಒಳ್ಳೆಯದಿತ್ತು ನಾನು ತಗೊಂಡು ಕೂಡಲೇ ನನಗೆ ಅನಿಸಿತು ಹಾಂ ಇದು ಒಳ್ಳೆಯದಿದೆ ಅಂತ ಆದರೆ ನಾನು ಮನೆಗೆ ಬಂದು ಅದನ್ನು ನೀರಿಗೆ ಹಾಕುವಾಗ ಒಂದು ಚೂರು ಚೂರು ಕಲ್ಲು ಬಣ್ಣ ಹೋಗಲಿಕ್ಕೆ ಶುರುವಾಯ್ತದರದ್ದು

ಅಂದರೆ ತುಂಬಾ ಏನು ಹೋಗಲಿಲ್ಲ ಆದರೂ ನಾನು ಮೊದಲು ನೋಡಿದ್ದಕ್ಕಿಂತ ಸ್ವಲ್ಪ ಕ ನೆಗೆ ನೆಗೆಟಿವ್ ಅಂತ ನಾನು ಅದನ್ನ ಹೇಳ್ಬೌದು ಸ್ವಲ್ಪ ಬಣ್ಣ ಹೋಯಿತು ಆಮೇಲೆ ಸ್ವಲ್ಪ ಗಿಡ್ಡಗಾಯಿತು ಅಂದರೆ ಫಸ್ಟು ಸ್ವಲ್ಪ ಉದ್ದಗಿತ್ತು ಮತ್ತು ಅದು ಸ್ವಲ್ಪ ನೀರೆಲ್ಲ ಎಳೆದುಕೊಂಡು ಸ್ವಲ್ಪ ಗಿಡ್ಡಗಾಯ್ತು ಉದ್ದ ಇದ್ದದ್ದು ಬೆಡ್ಶೀಟ್ ಹಾಗಾಗಿ ಮತ್ತು ಕಲರೆಲ್ಲ ಬಣ್ಣಯೆಲ್ಲ ತುಂಬಾ ಒಳ್ಳೆಯದಿದೆ ನಾನು ಯಾರಿಗಾದ್ರೂ ಈಗ ನಮ್ಮ ನೆಂಟರೆಲ್ಲ ಬರುವಾಗ ನಮಗೆ ಇದು ಬಿಡು ಬೆಡ್ಶೀಟ್ ಇದ್ದಷ್ಟು ಸಾಕಾಗೋದಿಲ್ಲ ಅವರಿಗೆ ಹೊದಿಸ್ಲಿಕ್ಕೆ ಕು ಕೊಡಬೇಕು ಹಾಸಲಿಕ್ಕೆ ಸಹ ಕೊಡಬೇಕು ಹಾಗಾಗಿ ನಾನು ಅದು ರೇಟ್ ಸಹ ಅದರದ್ದು ಬೆಲೆ ಕೂಡ ಅಷ್ಟೇನು ಜಾಸ್ತಿ ಇರಲಿಲ್ಲ ನನಗೆ ಅಷ್ಟಕ್ಕೇ ಅದು ಕೊಡ್ಬೌದು ಅಂತ ಅನಿಸಿತು ಹಾಗಾಗಿ ತಗೊಂಡೆ ಅದೇ ನೀರಿಗೆ ಹಾಕುವಾಗ ಸ್ವಲ್ಪ ಕಲ್ಲರ್ ಹೋಯಿತು ಮತ್ತು ಸಿಂಕ್ ಆಯ್ತು ಅಂತ ಹೇಳ್ತೇವಲ್ಲ ಹಾಗೆ ಸ್ವಲ್ಪ ಆಯಿತು ಮತ್ತೇನಿಲ್ಲ ಒಳ್ಳೆಯದಿದೆ